ನಮ್ಮ ಮನೆಯಲ್ಲಿ ಹಬ್ಬಗಳು ಮತ್ತು ಧಾರ್ಮಿಕ ಸಂದರ್ಭದಲ್ಲಿ ನಾವು ನಾಗರಪಂಚಮಿ ಹಬ್ಬದ ದಿವಸ ಮಣ್ಣಿನಿಂದ ನಾಗರಹಾವಿನ ಮೂರ್ತಿಯನ್ನು ತಯಾರಿಸುತ್ತೇವೆ ಮತ್ತೆ ಮಣ್ಣಿನಿಂದ ಶಿವಲಿಂಗವನ್ನು ಮಾಡುವುದರ ಮುಖಾಂತರ ಧಾರ್ಮಿಕ ಹಬ್ಬಗಳನ್ನು ನಮ್ಮ ಸಂಬಂಧಿಕರೊಟ್ಟಿಗೆ ಸಂತೋಷದಿಂದ ಆಚರಿಸುತ್ತೇವೆ ಇಲ್ಲಿ ದೇವರ ವಿಗ್ರಹ ಎಲ್ಲರೂ ಕೆತ್ತಲು ಸಾಧ್ಯವಿಲ್ಲ ಎಲ್ಲರಿಗೂ ಆ ಕಲೆ ಇರುವುದಿಲ್ಲ ಉದಾಹರಣೆಗೆ ಗಣಪತಿ ಹಬ್ಬದಲ್ಲಿ ಗಣೇಶನ ವಿಗ್ರಹ ಖರೀದಿಸುತ್ತೇವೆ ಅದನ್ನು ಮನೆಯಲ್ಲಿ ಕೆತ್ತಲು ಸಾಧ್ಯವಿಲ್ಲ ಮಣ್ಣಿನಿಂದ ಗಣೇಶ ವಿಗ್ರಹವನ್ನು ಮಾಡುತ್ತೇವೆ ಅದನ್ನು ಮನೆಯಲ್ಲಿ ಕೆತ್ತಲು ಸಾಧ್ಯವಿಲ್ಲ